ನಮ್ಮ ಗ್ರಾಮೀಣ ಸಮುದಾಯದಲ್ಲಿನ ಜನರು ಅತಿ ಹೆಚ್ಚಾಗಿ ಕೋಲಾಟ ಡೊಳ್ಳು ಕುಣಿತ ಇತ್ಯಾದಿಗಳನ್ನ ಮಾಡ್ತಾರೆ ಅದ್ರಲ್ಲೂ ಕೋಲಾಟಕ್ಕೆ ಎಲ್ಲ ಹೆಣ್ಣು ಮತ್ತು ಗಂಡು ಮಕ್ಕಳು ಸೇರಿ ಅಲಂಕಾರವನ್ನು ಮಾಡಿಕೊಂಡು ಮತ್ತು ಕೋಲುಗಳಿಗೆ ವಿವಿಧ ಬಣ್ಣಗಳನ್ನ ಹಚ್ಚಿ ಕೋಲಾಟವನ್ನು ಮಾಡ್ತಾರೆ ಅಲ್ಲದೆ ಡೊಳ್ಳು ಕುಣಿತದಲ್ಲಿ ಗಂಡಸರು ಡೊಳ್ಳುಗಳನ್ನ ಸೊಂಟಕ್ಕೆ ಕಟ್ಟಿಕೊಂಡು ಕುಣಿತವನ್ನು ಮಾಡ್ತಾರೆ